ಹಲೋ ಸಹನಾ ನಾನು ಕಣೇ ಸಂಗೀತ ಎಂಥ ಗೊತ್ತಾ ನನಗೆ ಮುಖದಲ್ಲಿ ಸ್ವಲ್ಪ ಜಾಸ್ತಿ ಮೊಡವೆಗಳಾಗ್ತಾ ಇತ್ತು ಮತ್ತೆ ತಿರಗಾ ಚಿಕ್ಕ ಚಿಕ್ಕ ಪೋರ್ಸ್ ಇತ್ತು ಅಂತ ನಾನು ಅಕ್ಕಂಗೆ ಹೇಳಿದ್ನ ಅದೇ ನಮ್ಮ ಗುಬ್ಬಿಯಲ್ಲಿದ್ದಾರಲ್ಲಾ ಆ ಅಕ್ಕಂಗೆ ಹೇಳಿದ್ನಾ ಆ ಅಕ್ಕ ಅದಕ್ಕೆ ಹೇಳದ್ರು ನೀನು ಮಾಯಿಶ್ಚರೈಸರ್ ಹಚ್ಚು ಅಂತ ಹೇಳದ್ರು ನಾನು ಅದರಿಂದ ಏನು ಯೂಸ್ ಅದು ಇದು ನಾನು ಏನು ಹಚ್ಚಲ್ಲ ಅಂತ ಹೇಳ್ತಿದ್ನಾ ಆದರೆ ಅವ್ರು ನನಗೆ ಇಲ್ಲ ನೀನು ಹಚ್ಚು ನಿನಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿ ಹೇಳಿದ್ರಾ ನಾನು ಸರಿ ಆಯಿತು ಬಿಡಕ್ಕ ತಗೊಂತೀನಿ ಅಂತ ಹೇಳ್ಬಿಟ್ಟು ಒಂದು ವಾರದ ಹಿಂದೆ ಬುಕ್ ಮಾಡಿದ್ದೆ ಕಣೇ ಅದು ಬಂದಿತ್ತು ಬೇಗ ಬಂತಪ್ಪ ಆರ್ಡರ್ರು ಒಂದು ಎರಡು ಮೂರು ದಿನಕ್ಕೆಲ್ಲ ಬಂತು ಸೊ ನಾನು ನಿಮ್ಗೆಲ್ಲ ಹೇಳಣ ಅಂದ್ಕೊಂಡೆ ಆದರೆ ನಿಮ್ಗೆಲ್ಲ ಹೇಳಿದ್ರೆ ಮತ್ತೆ ನನ್ನ ಮುಖ ಏನಾದ್ರೂ ಹಚ್ಚಿ ಏನು ಆಗಲಿಲ್ಲ ಅಂದರೆ ನೀವೆಲ್ಲ ನನಗೆ ಆಡ್ಕೊಂತೀರ ಅಂತ ನಾನು ನಿಮಗೆ ಹೇಳಿರ್ಲಿಲ್ಲ ಆಯಿತಾ ಆದರೆ ಇವಾಗ ಅದು ನಿಜ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಕಣೇ ಯೂಸ್ ಮಾಡಿದ್ದು ಅಕ್ಕ ಹೇಳ್ತಾ ಇದ್ದರು ಆಯಿಲ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಎರಡಕ್ಕು ಮ್ಯಾಚ್ ಆಗುತ್ತೆ ಇದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳದ್ರ ಸೊ ಅದಕ್ಕೋಸ್ಕರ ನಾನು ಬುಕ್ ಮಾಡ್ಸಿದ್ನಾ ಆ್ಯಕ್ಚುಲಿ ಅವ್ರು ಹೇಳಿದ್ ನಿಜ ಗೊತ್ತಾ ನನ್ನ ಮುಖದಲ್ಲಿ ಮೊಡವೆಗಳೆಲ್ಲ ಕಮ್ಮಿ ಆಗಿದೆ ಮತ್ತೆ ಗ್ಲೋ ಬಂದಿದೆ ಗೊತ್ತಾ ಸ್ಕಿನ್ನು ಎಷ್ಟು ಅನಿಸ್ತಿದೆ ಅಂದರೆ ಫುಲ್ ಸಾಫ್ಟ್ ಸಾಫ್ಟ್ ಆಗಿದೆ ನನ್ನದು ಸ್ಕಿನ್ ಮಾತ್ರ ಮತ್ತೆ ಪೋರ್ಸ್ ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸ್ತಿದೆ ಕಣೇ ಯಾಕೋ ನೀವೆಲ್ಲ ಕೇಳ್ತಿದ್ರಲ್ಲಾ ಕ್ಲಾಸಲ್ಲಿ ಏನು ಇಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಮುಖ ಅಂತ ಹೇಳ್ಬಿಟ್ಟು ಅದಕ್ಕೆ ಅದೇ ಕಾರಣ ಚೆನ್ನಾಗಿದೆ ಪ್ರಾಡಕ್ಟು ಅದು ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ನಿವಿಯಾ ಅಂತ ಹೇಳ್ಬಿಟ್ಟು ನಿವಿಯಾ ಮಾಯಿಶ್ಚರವ್ರ್ದು ಅವ್ರದ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾನು ನಮ್ಮ ರೂಮಲ್ಲಿ ಕೂಡ ಹೇಳಿದ್ದೆ ಅಂದರೆ ಹಾಸ್ಟೆಲಲ್ಲಿ ರೂಮ್ಮೇಟ್ಸ್ ಇದ್ದಾರಲ್ಲ ಅವ್ರಿಗೆ ಕೂಡ ಹೇಳಿದೆ ಅಕ್ಕ ನೀವು ಯಾವುದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ ಅಂತ ಅವ್ರು ಹೇಳಿದ್ರ ಅದಕ್ಕೆ ಹಿಂಗಿಂಗೆ ನಾನು ನಿವಿಯಾದ್ದು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಅವರು ಹೌದಾ ಅಕ್ಕ ನಾನು ಬೇರೆದು ಯೂಸ್ ಮಾಡ್ತಾ ಇದ್ದೆ ನಾನು ಇದನ್ನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರು ಅವು ಆ್ಯಕ್ಚುಲಿ ಅವ್ರಿಗು ತುಂಬ ಚೆನ್ನಾಗಿ ಇದು ಬಾಳ್ವಿಕೆ ಬರ್ತಿದೆ ತುಂಬ ಚೆನ್ನಾಗಿ ಅನಿಸ್ತಿದೆ ಅಕ್ಕ ಥ್ಯಾಂಕ್ ಯು ಅಂತ ಅವರೆಲ್ಲ ಕಾಲ್ ಮಾಡಿ ಹೇಳದ್ರು ನಾನು ಊರಿಗೆ ಬಂದಿದ್ನಲ್ಲಾ ಸೊ ಕಾಲ್ ಮಾಡಿ ಹೇಳಿದ್ರು ನೋಡು ನಿಂಗೂ ಮುಕ್ದಲ್ಲಿ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಇದೆ ಮತ್ತೆ ಅದೊಂತರ ನಿನ್ನದು ಸ್ವಲ್ಪ ಜಾಸ್ತಿಯೇ ಪೋರ್ಸ್ ಇದೆ ಕಣೇ ಮುಖದಲ್ಲಿ ಅದಕ್ಕೆ ನೀನು ನೆನಪಾದ್ಯಾ ಹೇಳೋಣ ಅಂತ ಕಾಲ್ ಮಾಡಿದೆ ಲಾವಣ್ಯನಿಗು ಹೇಳೋಣ ಆಯಿತಾ ಅವಳು ಹಚ್ಲಿ ಅವ್ಳ ಮುಕ್ದಲ್ಲು ಚೆನ್ನಾಗಿ ಗ್ಲೋ ಬರಲಿ ಚೆನ್ನಾಗಿದೆ ಕಣೇ ಪ್ರಾಡಕ್ಟು ನಂಗಂತು ತುಂಬ ಇಷ್ಟ ಆಯಿತು ನಿವಿಯಾದವ್ರು ಏನೇನೋ ಮಾಡ್ತಾರಪ್ಪ ಅಂತು ಇಂತು ಆದರೂ ಕಮ್ಮಿ ಕಾಸ್ಟಲ್ಲಿ ಕೂಡ ಸಿಗುತ್ತೆ ಕಣೇ ಇದು ಫೋರ್ಟಿ ನೈನಿಗು ಸಿಗುತ್ತಂತೆ ಗೊತ್ತಾ ನಾನು ತಗೊಂಡಿದ್ದು ಒನ್ ಟ್ವೆಂಟಿದು ಅನ್ಸುತ್ತೆ ನೂರ ಇಪ್ಪತ್ತು ರೂಪಾಯಿದೆಲ್ಲ ಜಾಸ್ತಿ ಆಗುತ್ತಲ್ಲಾ ಟ್ರೈ ಮಾಡೋಕೆಲ್ಲ ನೀನು ಫೋರ್ಟಿ ನೈನ್ದು ಒಂದು ಸರಿ ನೋಡು ನಲವತ್ತೊಂಬತ್ತು ರೂಪಾಯ್ದು ಒಂದು ಸರಿ ನೋಡಿ ಆಮೇಲೆ ದೊಡ್ಡದು ತಗೋ ಚಿಕ್ಕದ್ ಫಸ್ಟ್ ಯಾಕೆ ಅಂತ ಅಂದರೆ ನಿನ್ಗೆ ಏನಾದ್ರೂ ಅಕಸ್ಮಾತ್ ಸರಿ ಬರ್ತಿಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಈ ಥರ ಎಲ್ಲ ಅನಿಸಿದ್ರೆ ಸುಮ್ಮನೆ ವೇಸ್ಟ್ ಅಲ್ಲ ಅದು ಅಮೌಂಟ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋಣ ಫಸ್ಟ್ ನೀನು ಟ್ರೈ ಮಾಡು ನಾನೇನು ಫೋರ್ಸ್ ಮಾಡ್ತಾ ಇಲ್ಲ ನನ್ನ ಒಪೀನಿಯನ್ ನಾನು ಹೇಳ್ತಿದಿನಷ್ಟೇ ನಿನ್ನಿಷ್ಟ ನಿನಗೆ ಇಷ್ಟ ಆದರೆ ತಗೋ ಇಲ್ಲಾಂದರೆ ಬೇಡ ಮಾತ್ರ ಯೂಸ್ ಮಾಡಕೆ ಸಕ್ಕತ್ತಾಗಿದೆ ಗೊತ್ತಾ ನೀನು ನಿಜ ನಮ್ಮ ಮನೆಯಲ್ಲೆಲ್ಲ ಹೇಳ್ತಿದಾರೆ ಏನು ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗಿ ಆಗ್ತಾ ಇದ್ದೀಯ ಬರ್ತಾ ಬರ್ತಾ ಏನು ತಿನ್ತಾ ಇದ್ದಿಯಾ ಅಂತೆಲ್ಲ ಕೇಳ್ತಾರೆ ನಾನು ನನ್ನ ಅಕ್ಕ ಅವ್ರ್ಗು ಎಲ್ಲರಿಗೂ ಹೇಳ್ತಾ ಇದ್ದೆ ನನಗೆ ಇದು ನಮ್ಮ ಗುಬ್ಬಿ ಅಕ್ಕ ಹೇಳಿದ್ದು ನನಗೆ ಮಾಯಿಶ್ಚರೈಸರ್ ಹಚ್ಚು ಚೆನ್ನಾಗಿ ಕಾಣ್ತಿಯ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ಅವರೆಲ್ಲ ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದ್ದಿಯಾ ಅಂತ ಹೇಳಿದ್ರು ನೋಡು ನೀನು ಕೂಡ ಟ್ರೈ ಮಾಡಿ ಆಯಿತಾ ನಿವಿಯಾದವರು ತುಂಬಾ ಚೆನ್ನ ಚೆನ್ನಾಗಿರೋ ಕ್ರೀಮ್ಸ್ ಎಲ್ಲ ಬಿಡ್ತಾರೆ ಕಣೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಈ ಪ್ರಾಡಕ್ಟನ್ನ ನಾನು ಲೈಫಲ್ಲೆ ಯಾವುದು ಮಾಯಿಶ್ಚರೈಸರ್ ಹಚ್ಚಿರ್ಲಿಲ್ಲ ಗೊತ್ತಾ ಮಾಯಿಶ್ಚರೈಸರ್ ಏನು ಕ್ರೀಮೇ ಯಾವುದು ಹಚ್ತಿರ್ಲಿಲ್ಲ ನನ್ನದು ಮುಖ ನೋಡಿಬಿಟ್ಟು ನಮ್ಮ ಅಕ್ಕ ಹೇಳಿದ್ರಲ್ಲ ಸೊ ಅಕ್ಕನ ಮೇಲೆ ನಂಬಿಕೆ ಇಟ್ಟು ತೊಗೊಂಡೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಗೊತ್ತಾ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಏನು ಪ್ರಾಡಕ್ಟ್ ತಗೊಂಡರು ನಿವಿಯಾದಲ್ಲೇ ತಗೊಂತೀನಿ ಅಷ್ಟು ಚೆನ್ನಾಗಿದೆ ಇವ್ರದ್ದು ಮತ್ತೆ ಆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಆಗಿಲ್ಲ ಕಣೇ ನನಗೆ ಆ ಥರದ್ದೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ನಾನು ಅದ್ರ ಮೇಲಿಂದ್ ಬರ್ದಿದ್ದು ಕೂಡ ಓದಿದೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಇನ್ಗ್ರೀಡಿಯೆಂಟ್ಸ್ ಏನಾದ್ರೂ ಹಾಕಿದ್ದಾರ ಅದಕ್ಕೆ ಪದಾರ್ಥನ ಅಂತೆಲ್ಲ ನೋಡಿದೆ ಆ ಥರದ್ದೆಲ್ಲ ಏನು ಇರಲಿಲ್ಲಪ್ಪ ಪ್ರೈಸ್ ಕೂಡ ಮೀನ್ಸ್ ಅಮೌಂಟು ಎಷ್ಟು ಬೇಕಾದ್ರು ಮೀನ್ಸ್ ನಮಗೆ ಸಿಗುವಂತ ಅಮೌಂಟೇ ಇದೆ ಕಣೇ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಮ್ಮ ಮಿಡಲ್ ಕ್ಲಾಸ್ ಅವ್ರ್ಗೆ ಎಲ್ಲಾರ್ಗೂ ರೀಚ್ ಆಗೋ ಥರದ್ದು ಕೂಡ ಅಮೌಂಟನ್ನ ಅವ್ರು ಇಟ್ಟಿದ್ದಾರೆ ಪಾಪ ತುಂಬ ಚೆನ್ನಾಗಿದೆ ಏನೆಂದ್ರೆ ನೀನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅವ್ರ ಕಡೆಯಿಂದ ಅಂದರೆ ಇದು ನಮಗ್ ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದಲ್ಲಾ ಹಾಗಾಗಿ ಸ್ವಲ್ಪ ಜಾಸ್ತಿ ದುಡ್ಡು ಇದ್ದೇ ಇರುತ್ತೆ ನಾವು ಕೊ ಎಷ್ಟು ದುಡ್ಡನ್ನ ಹಾಕಿ ತೊಗೋತೀವೋ ಅಷ್ಟು ನಮಗೆ ಒರ್ಜಿನಲ್ ಪ್ರಾಡಕ್ಟ್ ಸಿಗುತ್ತೆ ಅಲ್ಲಾ ಸೊ ನಾನು ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕೂರೋದೇನು ಬೇಡ ಅನ್ಸುತ್ತೆ ನೋಡು ಒಮ್ಮೆ ಟ್ರೈ ಮಾಡು ನೀನು ಯೂಸ್ ಮಾಡ್ತಿಯಲ್ಲ ಅದು ಯಾಕೋ ನನಗೆ ಚೆನ್ನಾಗಿ ಅನಿಸ್ತಿಲ್ಲ ತುಂಬ ದಿನದಿಂದ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಬೇರೆ ಹೇಳ್ತ್ಯಾ ಆದರೂ ನಿನ್ನ ಮುಖದಲ್ಲೆಲ್ಲ ಹಾಗಾಗೆ ಇದೆ ಬಟ್ ನಾನು ನೋಡು ಜಸ್ಟ್ ಒಂದು ಫೋರ್ ಫೈವ್ ಡೇಸ್ ಏನೋ ಅಷ್ಟೇಯಪ್ಪ ಯೂಸ್ ಮಾಡಿದ್ದು ಎಲ್ರ ಕಡೆಯಿಂದ ಒಳ್ಳೆಯ ಒಳ್ಳೆಯ ರಿವ್ಯೂವ್ಸ್ ಬಂತಾ ಅದಕ್ಕೆ ನಾನು ನಿನಗೆ ಹೇಳಬೇಕಂತ ಕಾಲ್ ಮಾಡಿದೆ ನಿನಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೋತಿನಿ ನಾನು ನೋಡು ನಿನಗೂ ಖುಷಿ ಆಗ್ಬೋದು ಮೇ ಬಿ ಹಂಗೆ ಲಾವಣ್ಯನಿಗೂ ಹೇಳೋಣ ನಿನಗ್ ಫಸ್ಟ್ ನೀನು ಯೂಸ್ ಮಾಡು ನಿನಗೇನಾದ್ರೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಅಂತ ಅಂದರೆ ಲಾವಣ್ಯನಿಗ್ ಕೂಡ ಹೇಳಣ ಅದಾದ್ಮೇಲೆ ಬೇರೆಯವ್ರಿಗೂ ಹೇಳಣ ನನ್ನ ರೂಮ್ಮೇಟ್ಸ್ ಕೂಡ ನಿಜವಾಗ್ಲೂ ಚೆನ್ನಾಗಿದೆ ಅಂದರು ಗೊತ್ತಾ ನಾನು ಆ್ಯಕ್ಚುಲಿ ನಮ್ಮಮ್ಮನಿಗೂ ಕೊಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಮ್ಮ ಕೂಡ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ಕಾಣ್ತಿದೆ ನಾನು ಹಚ್ಕೊಂತಿನಿ ಏನು ಹಚ್ತಾ ಇದ್ದಿಯಾ ಅಂತೆಲ್ಲ ಕೇಳ್ತಾರೆ ಸೊ ನಿನಗೂ ಕೊಡ್ಸ್ತೀನಿ ಸುಮ್ಮನಿರಮ್ಮ ಅಂತ ಹೇಳಿದಿನಿ ಕೊಡ್ಸ್ತೀನಿ ಅಮ್ಮನಿಗೂ ಕೂಡ ಹಂಗೇನೇ ನನ್ನ ತಂಗಿಗೆ ಕೂಡ ಹಚ್ತೀನಿ ಅವಳು ತುಂಬ ಚೆನ್ನಾಗಿ ಕಾಣ್ಬೇಕಲ್ಲಾ ಸೊ ಹಾಗಾಗಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಕಣೇ ನಿವಿಯಾ ಮಾಯಿಶ್ಚರೈಸರ್ ಟ್ರೈ ಮಾಡು ನೀನು ಕೂಡ ಆಯಿತಾ ಹಾಂ ಸರಿ ಸರಿ ಆಯಿತು ಟ್ರೈ ಮಾಡು ಇವಾಗ ಸದ್ಯ ನನಗ್ ಸ್ವಲ್ಪ ಕೆಲಸ ಇದೆ ಕಣೇ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್